ನಮ್ಮ ಮನೆಯಲ್ಲಿ ಅಡುಗೆ ಮಾಡ್ತೀವಿ ನಾವು ನಮ್ಮ ಮನೆಯಾಗೆ ಅಡುಗೆ ಮಾಡ್ತೀವಿ ರೊಟ್ಟಿ ಒಳ್ಳೇದು ರಾಗಿ ಮುದ್ದೆ ರೊಟ್ಟಿ ನವಣೆ ಅನ್ನ ಸುಗರ್ ಸುಗರ್ ನಮಗೆ ಸುಗರ್ ಐತಿ ಸುಗರ್ ಇದ್ರೆ ನಾವು ನವಣೆ ಅನ್ನ ರೊಟ್ಟಿ ಮುದ್ದೆ ಬೆಂಡೆಕಾಯಿ ಪಲ್ಯ ಆಲೂಗಡ್ಡೆ ಆಲೂಗಡ್ಡೆ ತಿನ್ನಬಾರ್ದು ಆಲೂಗಡ್ಡೆ ಅಲ್ಲ ಹಾಗಲ್ಕಾಯಿ ಹಾಗಲ್ಕಾಯಿ ಪಲ್ಯ ಸುಗರ್ ಇದ್ದೋರು ಫಸ್ಟ್ ಚಲೋ ಊಟ ಮಾಡೋಕೆ ಎಲ್ಲರಿಗೆ ಪೌಷ್ಟಿಕ ಆಹಾರ ಏನಂದರೆ ರೊಟ್ಟಿ ಮುದ್ದೆ ಕಾಳು ಪಲ್ಯ ಮೊಳ್ಕೆ ಕಾಳು ಸೊಪ್ಪು ಬೆಂಡೇಕಾಯಿ ಹೀರೇಕಾಯಿ ಒಳ್ಳೇದು ಕರಿಬೇವು ತಿನ್ನಬೇಕು ಕರಿಬೇವು ಚಲೋ ಕಬ್ಬಿಣಾಂಶ ಇರ್ತದೆ ಅದರಲ್ಲಿ ಅರಿಶಿಣ ಅದು ಒಳ್ಳೇದು ಅಡುಗೇಗೆ ಅಡುಗೆ ಎಲ್ಲ ಮಾಡೋಕೆ ಒಳ್ಳೇದು ಹಬ್ಬದಾಗೆ ಏನಂದರೆ ಹೋಳಿಗೆ ಮಾಡ್ತೀವಿ ಅದು ಒಳ್ಳೇದು ತೊಗರಿ ಬೇಳೆ ಹೋಳಿಗೆ ಮತ್ತೆ ಇವೂ ಸಜ್ಜಿ ಸಜ್ಜಿ ತಂಬಿಟ್ಟು ಪಂಚಮಿ ಆಗಿ ಸಜ್ಜಿ ತಂಬಿಟ್ಟು ಹುರಿದು ಅವುನ್ನೆಲ್ಲಾ ಜೀನ್ಗೆ ಹಾಕಿಸಿ ಉಂಡೆ ಕಟ್ತೀವಿ ಸಜ್ಜಿದು ಅದು ಒಳ್ಳೇದು ಮತ್ತೇನು ಅಂದರೆ ಎಲ್ಲ ಊಟಕ್ಕೆ ಎಲ್ಲ ಮನೆ ಕ್ಲೀನ್ ಇರಬೇಕು ಒಂದನೇದು ಎಲ್ಲ ಮನೆ ಕ್ಲೀನ್ ಮಾಡಬೇಕು ಎಲ್ಲ ಮನೆ ಕ್ಲೀನ್ ಮಾಡ್ಕೊಂಡು ಎಲ್ಲ ಸಾಮಾನು ಕ್ಲೀನ್ ಇರ್ಬೇಕು ಅಡುಗೆ ಎಲ್ಲ ಸ್ವಚ್ಛತೆಯಾಗಿ ಅಡುಗೆ ಕ್ಲೀನ್ ಇರಬೇಕು ಹಾಗಾದ್ರ್ ಆರೋಗ್ಯ ಯಾವುದ್ ಏನೂ ಇಲ್ಲ ಮನೆ ಮೊದ್ಲು ಮನೆ ವಾಣ್ ಇರ್ಬೇಕು ಮನೆ ವಾಣ್ ಇತ್ತಪ್ಪ ಅಂದ್ರೆ ಎಲ್ಲ ಆರೋಗ್ಯನೇ ಇರ್ತ ಮನೆವಾರ್ಣ ರೊಟ್ಟಿ ಮುದ್ದೆ ಎಲ್ಲ ಮಾಡಿ ಹಬ್ಬದಾಗ ಒಂದೊಂದು ಹಬ್ಬಕ್ಕೆ ಒಂದೊಂದು ಈಗ ಎಳ್ಳು ಅಮಾವಾಸೆ ಬಂತು ಎಳ್ಳು ಹೋಳಿಗೆ ಅದು ಒಳ್ಳೇದು ಎಳ್ಳು ಹೋಳಿಗೆ ಮಾಡ್ಬೇಕು ಎಲ್ಲ ಮಾಡಿ ರೊಟ್ಟಿ ಪಲ್ಯ ಎಲ್ಲ ಮಾಡಿ ಹೋಗಿ ಹೊಲ್ದಾಗ ಪೂಜೆ ಮಾಡ್ಕೊಂಡು ಪೂಜೆ ಮಾಡಿ ಊಟ ಮಾಡಿ ಅದು ಆರೋಗ್ಯ ಹಿಂದ್ಲ ಕಾಲದ್ದು ಈಗ ಆದರೂ ಹಳ್ಯಾಗ್ ನಡೆಸ್ಕೋತ ಬರ್ತಾರೆ ಒಳ್ಳೇದು ಮಾಡ್ಬೇಕದು ಒಂದೊಂದು ಹಬ್ಬಕ್ಕೆ ಒಂದೊಂದು ಪಂಚಮಿ ಹಬ್ದಾಗ ಉಂಡೆ ಉಂಡೆ ಮಾಡ್ತಾರೆ ಏನೂ ಸಜ್ಜಿ ಉಂಡೆ ಮಾಡ್ತಾರಾ ಕಡಲೇ ಉಂಡೆ ಮಾಡ್ತಾರಾ ಆ ಆ ಇದಕ್ಕೆ ಅದು ಒಳ್ಳೇದು ಆ ಕ್ಲೈಮೆಟಿಗೆ ಆ ಉಂಡೆ ಒಳ್ಳೇದು ಹಿರಿಯರು ಮಾಡ್ಯಾರಲ್ಲ ಅದರಂತಾಗಿ ನಾವು ಮಾಡ್ಬೇಕಂಗ ಒಂದೊಂದು ಹಬ್ಬಕ್ಕೆ ಒಂದೊಂದು ಇದು ಅನ್ನೋಂಗ್ ಮಾಡ್ಯಾರೆ ಹಿರಿಯರು ನಾವು ಆ ರೀತಿಯೆಲ್ಲ ಮಾಡ್ಕೊಂಡು ಹೋದ್ರೆ ನಾವು ಹೇಗ್ ಹಿಂದ್ಕ ಹಿರಿಯರು ಹೇಗೆ ಆರೋಗ್ಯವಂತರಿದ್ರು ನಾವು ಹಾಗೇ ಅರೋಗ್ಯವಂತ್ರಾಗಿ ಇರ್ತೀವಿ ಈಗ ನಾವು ಏನು ಐತಿ ಅದನ್ನೆಲ್ಲ ಮಾಡೋಂಗಿಲ್ಲಲ್ಲ ನಾವು ಹಾಗಾಗಿ ನಮಗೆ ಅದು ಇದು ಆಗಿ ಎಲ್ಲ ಇದಾಗಿ ಬಿಟ್ಟಿರ್ತಾವೆ ಎಲ್ಲ ಆರೋಗ್ಯ ಬೆಳೆಯೋದು ಹೊಲದಾಗ ಬೆಳಿಬೇಕಾದ್ರೆ ನವಣೆ ಬೆಳಿಬೇಕು ಧವಸ ಧಾನ್ಯ ಎಲ್ಲ ಇವು ಎಲ್ಲ ಇರ್ತಾವಲ್ಲ ಅವ್ನ ಬೆಳಿಬೇಕು ನವ್ಣೆ ತೊಗರಿ ಜೋಳ ಸಜ್ಜೆ ಇಂಥವ್ ಹಾಕ್ಬೇಕು ಹಾಕಿ ರೈತರು ನಾವು ರೈತರು ಆದವ್ರು ನಮ್ಮ ಮನೆ ಮನೆತನಕ್ ನಾವೂ ಉಪ್ಯೋಗಿಸ್ಕೋಬೇಕು ಉಪ್ಯೋಗಿಸ್ಕೊಂಡ್ರೆ ನಮ್ಗೆ ಆರೋಗ್ಯ ಅದು ನಾವು ಏನು ಮಾಡ್ತೀವಿ ಅದನ್ನು ಅದನ್ನು ಬಿಡ್ತೀವಿ ಏನಾರು ಒಂದು ಹಾಕ್ ಕೂತ್ಕೊಂಡ್ಬಿಡ್ತಿವಿ ಅವು ಲಾಸಾಗ್ಬಿಡ್ತಾವೆ ಎಲ್ಲ ಇದಾಗ್ಬಿಡ್ತದೆ ಹಾಗ್ ಮಾಡ್ಬಾರ್ದು ನಾವು ಒಳ್ಳೆಯ ತನದಿಂದ ಎಲ್ಲ ಚಲೋತ್ನ ಹೊಲ್ದಾಗ್ ಎಲ್ಲ ಚಲೋತ್ತಿನಾಗ್ ಬೆಳೆದು ಮನೆಯಾಗೆ ಎಲ್ಲ ಚಲೋತ್ತಿನಾಗಿ ಫುಡ್ದು ಗಿಡ್ದು ಎಲ್ಲ ಸರಿಗೆ ಇರ್ಬೇಕ್ ಎಲ್ಲ ಊಟ ಮಾಡ್ಬೇಕ್ ಚಲೋತ್ತಿನಾಗಿ ಚೆನ್ನಾಗ್ ಇರ್ತದೆ ಎಲ್ಲ ಅಡುಗೇದು ಹಬ್ಬ ಪಂಚಮಿ ಹಬ್ದಾಗ ಉಂಡೆ ಮಾಡೋದೂ ಎಳ್ಳು ಅಮಾವಾಸ್ಯಾಗ ಹೋಳ್ಗಿ ಮಾಡೋದೂ ಒಂದೊಂದು ಹಬ್ಬಕ್ಕೆ ಒಂದೊಂದು ಯಾ ಇದು ಯುಗಾದಿ ಹಬ್ಬ ಯುಗಾದಿ ಹಬ್ದಾಗ ಬೇವೂ ಬೇವು ಬೆಲ್ಲ ಅದು ಒಂದು ಹಬ್ಬ ಅದೂನೂ ಮಾಡ್ಬೇಕು ಅದೂ ಒಳ್ಳೇದು ನಮ್ಮ ಆರೋಗ್ಯಕ್ಕೆ ಪುಡ್ಡು ಎಲ್ಲದು ಅಂದರೆ ಒಳ್ಳೇ ಭಾಳ ಒಳ್ಳೇದು ಅಂದ್ರೆ ರಾಗಿ ಜೋಳ ಒಳ್ಳೇದು ರಾಗಿ ಜೋಳ ನವ್ಣೆ ಇಂಥದ್ ಒಳ್ಳೇದು ಉಣ್ಬೇಕು ಎಲ್ಲ ಮಾಡ್ಬೇಕು ತರ್ಬೇಕು ಅಷ್ಟೇ ಮತ್ತೇನು ಹೇಗ್ ಅಂದ್ರೆ ಎಲ್ಲ ಬ್ಯಾ ಚಲೋ ಮಾಡ್ಬೇಕು ಅದನ್ನೆಲ್ಲ ಪುಡ್ಡು ತರಕಾರೀ ಬೆಂಡೆಕಾಯಿ ಚಲೋ ಬೆಂಡೆಕಾಯಿ ಹಾಗಲ್ಕಾಯಿ ನುಗ್ಗೆಕಾಯಿ ಭಾಳ ಒಳ್ಳೇದು ಒಟ್ಟು ಪೌಷ್ಟಿಕ ಆಹಾರ ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ರಾಗಿ ಗಂಜಿ ಕೊಡ್ಬೇಕು ರಾಗಿ ಗಂಜಿ ಕೊಡ್ಬೇಕು ಮಕ್ಕಳಿಗೆ ರಾಗಿಯಿಂದ ಎಲ್ಲ ತಯಾರು ಮಾಡಿ ಬೇಳೆ ರಾಗಿ ನವ್ಣೆ ಇವ್ನೆಲ್ಲವನ್ನ ಸೇರ್ಸಿ ಮಾಡಿ ಕೊಡ್ಬೇಕು ಮಕ್ಕಳಿಗೆ ಉಂಡೆ ಮಾಡಿ ಕೊಡ್ಬೇಕು ಎಲ್ಲ ಪೌಷ್ಟಿಕ ಆಹಾರ ಕಲಸಿ ಎಲ್ಲ ಮಾಡಿ ಉಂಡೆ ಗಿಂಡೆ ಮಾಡಿ ಕೊಡ್ಬೇಕು ಮಕ್ಕಳಿಗೆ ತಿನ್ನಿಸ್ಬೇಕು ನಾವೇ ಕೂತ್ಕೋಂಡ್ ಚಂದಾಗಿ ಮಾಡಿ ಮಕ್ಕಳಿಗೆ ತಿನ್ನಿಸ್ಬೇಕ್ ನಾವು

ಕೆಲವು ಪೌಷ್ಟಿಕ ಯಾವುದೊ ರೊಟ್ಟಿ ನಾವು ಜಾಸ್ತಿ ಮಾಡೋದು ರೊಟ್ಟಿ ರೊಟ್ಟಿ ಮಾಡ್ತೀವ್ ಮುಂಜಾನೆ ಬೆಳಗ್ಗೆ ರೊಟ್ಟಿ ಮಧ್ಯಾಹ್ನ ರೊಟ್ಟಿ ರಾತ್ರಿ ರೊಟ್ಟಿ ಮೂರು ಟೈಮ್ ರೊಟ್ಟಿನ ಮಾಡ್ತೀವಿ ರೊಟ್ಟಿ ಮಾಡಿ ರೊಟ್ಟಿನಾ ಊಟ ಮಾಡ್ತೀವಿ ಭಾಳ ಜಾಸ್ತಿ ನಾವು ಬಳ್ಸೋದ್ ರೊಟ್ಟಿ ರೊಟ್ಟಿ ಅನ್ನ ಭಾಳ ಇಲ್ಲ ಅನ್ನ ರೊಟ್ಟಿ ಎರಡೇ ಜಾಸ್ತಿ ಮಾಡೋದು ಏನು ರೀ ರಾಗಿ ನಮ್ಮ ಕಡೆ ರಾಗಿ ಬೆಳೆಯೋಂಗಿಲ್ಲ ತರ್ತೀವಿ ಅಷ್ಟೇ ತರ್ತೀವಿ ತೊಗೊಂಬಂದು ಬೇಕಾದಾಗ ಅಷ್ಟೆ ಮಾಡ್ತೀವಿ ನಮ್ಮ ಕಡೆ ಬೆಳೆಯೋದು ಜೋಳ ನವ್ಣೆ ಮೆಕ್ಕೆಜೋಳ ಇವೆಲ್ಲ ಬೆಳಿತಾವು ಇವೆಲ್ಲ ಊಟ ಮಾಡ್ತೀವಿ ಪೌಷ್ಟಿಕ ನಾವು ರೊಟ್ಟಿ ಜಾಸ್ತಿ ಮಾಡೋದು ಹಬ್ದಾಗ ಹೋಳಿಗೆ ಮಾಡ್ತೀವಿ ಒಂದೊಂದು ಹಬ್ಬಕ್ಕೆ ಒಂದೊಂದು ಲಕ್ಷ್ಮೀ ಹಬ್ದಾಗ ಹೋಳ್ಗಿ ದಸ್ರಾದಾಗ ಹೋಳ್ಗಿ ಮಾಡ್ತೀವಿ ನಾವು ಜಾಸ್ತಿ ಮಾಡೋದ್ ಹೋಳಿಗೆ ಹಬ್ದಾಗ ಅಂದರೆ ಜಾಸ್ತಿ ಹೋಳಿಗೆ ಹೆಸರು ಬೇಳೆ ಪಾಯಸ ಹೆಸರು ಬೇಳೆ ಪಾಯಸ ಮಾಡ್ತೀವಿ ವಾರ ಸೋಮವಾರ್ಕೊಮ್ಮೆ ಸ್ವೀಟು ಸ್ವೀಟ್ ಅಂದರೆ ಹೆಸ್ರು ಬೇಳೆ ಪಾಯಸ ಮಾಡ್ತೀವಿ ಸೌತಿ ಬೀಜ ಅಂತ ಮಾಡಿರ್ತೀವಿ ಅವನ್ನ ಎಲ್ಲ ಹಿಟ್ಟು ನಾದೀ ಅವು ಎಲ್ಲ ಮಾಡಿಸಿ ಸೌತಿ ಬೀಜ ಅಂತ ಮಾಡಿರ್ತೀವಿ ಮಾಡಿ ಇಟ್ಕೊಂಡಿರ್ತಿವಿ ಅವ್ನ ಯಾವಾಗರ ಹಬ್ಬದಾಗ ಅಮಾವಾಸೆ ಹುಣ್ಮೆ ಬಂತಂದ್ರೆ ಸೌತಿ ಬೀಜಾ ಅಂತ ಮಾಡ್ತೀವಿ ಗೌಲಿ ಗುಳಿಗೆ ಅಂತ ಮಾಡಿರ್ತೀವಿ ಅವ್ನ ಮಾಡ್ತೀವಿ ಹಬ್ಬದಾಗ ನಾವು ಜಾಸ್ತಿ ಮಾಡೋದಂದ್ರೆ ಹೆಸರು ಬೇಳೆ ಪಾಯಸ ಹಬ್ದಾಗ ಮಾಡೋದು ಹೋಳಿಗೆ ಹಬ್ದಾಗ ಹೋಳಿಗೆ ಹೆಸ್ರು ಬೇಳೆ ಪಾಯಸ ಸೌತಿ ಬೀಜ ಹುಗ್ಗಿ ಮಾಡ್ತೀವಿ ಕಡ್ಲೇ ಬೇಳೆ ಪಾಯಸ ಮಾಡ್ತೀವಿ ಸಜ್ಜಿಗೆ ಮಾಡ್ತೀವಿ ಇಷ್ಟೆಲ್ಲ ಮಾಡ್ತೀವಿ ನಾವು ಹಬ್ಬದಾಗ ಹಬ್ದಾಗ ಅಂದರೆ ನಮ್ದು ಇಷ್ಟೇ ಮಾಡೋದು ದಿನಂಪ್ರತಿ ರೊಟ್ಟಿ ಮಾಡ್ತೀವಿ ರೊಟ್ಟಿ ಅನ್ನ ಸಾರು ಬೇಳೆ ನಾವೂ ಹೊಲ್ದಾಗ ಬೇಳೆ ಬೆಳೆದಿರ್ತಿವಿ ಬೇಳೆ ಮಾಡ್ತೀವಿ ಬೇಳೇದೂ ಸಾರು ಬೇಳೆ ಕಾಳು ಮೊಳ್ಕೆ ಕಾಳು ಮೊಳ್ಕೆ ಒಡೆಸಿ ಅವನ್ನ ನೆನೆ ಹಾಕಿರ್ತೀವಿ ನೆನೆ ಹಾಕಿ ಕಟ್ಟಿ ಇಟ್ಟು ಮೊಳ್ಕೆ ಬರ್ತಾವೆ ಅವು ಮೊಳ್ಕೆ ಬೆಳಗ್ಗೆ ಮಾ ರ ಬೆಳಗ್ಗೆ ನೆನೆ ಹಾಕಿರ್ತಿವಿ ರಾತ್ರಿ ಕಟ್ಟಾ ಕಟ್ತೀವಿ ಮುಂಜಾನೆದ್ದು ಮೊಳಕೆ ಬರ್ತಾವ ಅವ್ನ ಒಗ್ಗರಣೆ ಕೊಟ್ಟು ಒಗ್ಗರಣೆ ಕೊಡ್ತೀವಿ ಹಾಗೆ ತಿಂತೀವಿ ಅದು ಭಾಳ ಆಯ್ತ್ ಒಳ್ಳೇದು ಎಲ್ಲಾದಕ್ಕೂ ಒಳ್ಳೇದು ಕೈ ಕಾಲು ಇವೆಲ್ಲ ಇದಾದರೆ ಸುಗರ್ ಇದ್ದರೆ ಎಲ್ಲಾದಕ್ಕು ಮೊಳ್ಕೆ ಕಾಳು ಭಾಳ ಒಳ್ಳೇದು ಬೆಳಗ್ಗೆ ಮೊಳ್ಕೆ ಕಾಳು ತಿನ್ನಬೇಕು ಚಲೋ ಮೊಳ್ಕೆ ಕಾಳು ಯಾವಾರ ಆಗಲೀ ಹುರುಳಿ ಆಗಲೀ ಕಡ್ಲೇ ಆಗಲೀ ತೋ ಇವು ತೊಗರಿ ಕಾಳಾಗಲೀ ಅವು ಇವು ಹುರುಳಿ ಕಾಳು ಹೆಸರು ಕಾಳು ಕಡ್ಲೇ ಕಾಳು ತೊಗರಿ ಕಾಳು ಇವು ಯಾವಾನ ಆಗಲಿ ನೆನೆ ಹಾಕಿ ಮೊಳ್ಕೆ ಬರಿಸಿ ಬೆಳಗ್ಗೆ ತಿನ್ನಬೇಕು ಬೆಳಗ್ಗೆ ತಿಂದ್ರೆ ಚಲೋ ಎಲ್ಲದೂ ಚಲೋ ಆಗುತ್ತೆ ಜಾಸ್ತಿ ನಾವು ಕಾಳು ಮಾಡೋದ್ ಜಾಸ್ತಿ ಕಾಳು ಮೊಳ್ಕೆ ಕಾಳು ಮಾಡೋದ್ ಜಾಸ್ತಿ ನೋಡಿರಿ ಮೊಳ್ಕೆ ಕಾಳು ಎಲ್ಲವು ಮಾಡಿ ಕೊಡ್ತೀವಿ ಮಕ್ಕಳಿಗೆ ಕೊಡ್ತೀವಿ ನಾವು ಉಣ್ತೀವಿ ನಮ್ಮ ಮನೆಯಾಗ್ ಎಲ್ಲರೂ ಉಣ್ತೀವೀ ಎಲ್ಲರಿಗೆ ಎಲ್ಲ ಆರಾಮ್ ಆರೋಗ್ಯವಂತ ಇದಾರ್ ನಮ್ಮ ಮನೆಯಾಗ್ ಎಲ್ಲರೂ ಯಾವ್ದು ಏನಿಲ್ಲ ನಮ್ಗೆ ಒಂದು ಸ್ವಲ್ಪ ಅದೆ ಸುಗರ್ ಆಗೀ ಸ್ವಲ್ಪ ನಮ್ಗೆ ಈಗ ಹಾಗೆ ಆರಾಮ್ ಆಗೇತಿ ಎಲ್ಲ ಇವನ್ನೆಲ್ಲಾ ತಗೊಳೋದ್ಕೆ ಆರಾಮಾಗಿದೀವಿ ಎಲ್ಲ ಆರಾಮಾಗಿದೀವಿ ರೊಟ್ಟಿ ಊಟ ಮಾಡ್ಬೇಕ್ ನೋಡಿರಿ ಭಾಳ ಪೌಷ್ಟಿಕ ಅಂದ್ರೆ ರೊಟ್ಟಿ ಎಷ್ಟು ಟೈಮಾದ್ರು ಆಗಲಿ ಎರಡು ಟೈಮ್ ಆಗಲೀ ಮೂರು ಟೈಮ್ ಆಗಲೀ ರೊಟ್ಟಿ ಊಟ ಮಾಡ್ಬೇಕ್ ರೊಟ್ಟಿ ಊಟ ಮಾಡಿದ್ರೆ ಇದು ಭಾಳ ಚಲೋ